ನಮಗೆ ಒಂದು ಫೋನ್ ಬೇಕಾಗಿತ್ತು ನಿಮ್ಮ ಅಂಗಡಿಯಿಂದ ನಿಮ್ಮ ಹತ್ತಿರ ಐಫೋನಲ್ಲಿ ಯಾವ್ಯಾವ ಅವೈಲೆಬಲ್ ಇದೆ ಇವಾಗ ತರ್ಟಿನ್ ಫೋರ್ಟಿನ್ ಫಿಫ್ಟಿನ್ ಮೂರು ಇದೆಯಾ ಹಾಂ ಮೂರದ್ದು ಪ್ರೈಜ್ ಏನಿದೆ ಸ್ವಲ್ಪ ಹೇಳ್ತ್ಯಾ

ಹೌದಾ ಫೋರ್ಟಿನ್ ಪ್ಲಸ್ ಎಷ್ಟು ಇದೆ ಮತ್ತೆ ಇವಾಗ ಫಿಫ್ಟಿನು ಫಿಫ್ಟಿನ್ ಪ್ಲಸ್ ಹೌದ ನಿಮ್ಗೆ ಅನ್ನಿಸೋ ಪ್ರಕಾರ ಯಾವ್ದು ಇದರಲ್ಲಿ ಚೆನ್ನಾಗಿ ಇರೋದು ಫೋನು ಹೌದಾ ಅಂದರೆ ನಾನು ಬೇಸಿಕಲಿ ಸ್ಟೂಡೆಂಟ್ ಆಗ್ತೀನಿ ನನಗೆ ಕ್ಯಾಮ್ರಾ ಕ್ವಾಲಿಟಿ ಚೆಂದ ಇರಬೇಕು ಹಾಗೆ ಸ್ವಲ್ಪ ಹ್ಯಾಂಗ ಅವೆಲ್ಲ ಆಗ್ಬಾರ್ದು ಓಕೆ ಅದ್ರ ಸ್ವಲ್ಪ ಫ್ಯೂಚರ್ಸ್ ಏನಾದರೂ ಹೇಳ್ತೀರಾ ಏನೇನು ಐತೆ ಫೀಚರ್ಸ್ ಅಂತಂದು

ಓಕೆ ಹೌದಾ ಅಂದರೆ ಇದು ಯಾವುದು ಫೋರ್ಟಿನ್ ಪ್ಲಸ್ಸಾ ಎಷ್ಟು ಐಟಮ್ ತಂದಿದ್ದಿರಾ ಫೋರ್ಟಿನ್ ಪ್ಲಸ್ ಹೌದಾ ಅಂದರೆ ಇದಕ್ಕೆ ಏನಾದರೂ ಇನ್ಶೂರೆನ್ಸ್ ಅದು ಏನಾದರೂ ಇರುತ್ತಾ ಅಂದರೆ ಇವಾಗ ಬೇರೆ ಅಂಗಡಿಯಲ್ಲಿ ಆ ಟೈಪ್ ಇದೆ ಅಂದರೆ ಇನ್ಶೂರೆನ್ಸ್ ಇವಾಗ ಇನ್ಕೇಸ್ ಏನಾದರೂ ಎಕ್ಸ್ಟ್ರಾ ಒನ್ ತೌಸಂಡ್ ರೂಪೀಸ್ ಕೊಟ್ಟರೆ ಸ್ಕ್ರೀನು ಮತ್ತೆ ಫಿಸಿಕಲ್ ಡ್ಯಾಮೇಜ್ ಏನಾದರೂ ಆದರೆ ಅದೆಲ್ಲ ಮಾಡಿಸ್ತೀನಿ ಅಂತ ಹೇಳುತ್ತಾ ಮತ್ತೆ ಇನ್ಕೇಸ್ ಏನಾದರೂ ಫೋನ್ಗಿಂತ ಕಳೆದ್ರೆ ಆ ಟೈಪ್ ಟೆಫ್ಟ್ ಆದರೆ ಏನಾದರೂ ಇದೆ ಹೌದಾ ಅಂತ ಅಂದ್ರೆ ಇವಾಗ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಹೌದು ಓಕೆ ಅಲ್ಲ ಹೋ ಹೌದಾ ಅಂದರೆ ಅಲ್ಲಿ ನಮಗೆ ಎಸ್ ಎಸ್ಸರಿಸ್ ಏನಾದರೂ ಫ್ರೀಯಾಗಿ ಏನಾದರೂ ಸಿಗುತ್ತಾ ನಮಗೆ

ಓಕೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಕೊಡ್ತೀರಾ ಅದ್ರದ್ ಅದು ಬಿಟ್ಟು ಅಂದರೆ ಇವಾಗ ಪವರ್ ಬ್ಯಾಂಕ್ ಆಗಲಿ ಆ ಟೈಪ್ ಏನಾದರೂ ಕೊಡ್ತೀರಾ ಓಕೆ ಮತ್ತೆ ಅದರದ್ದು ಫೈನಲ್ ಆ್ಯಂಡ್ ಫುಲ್ ಆ್ಯಂಡ್ ಫೈನಲ್ ಪ್ರೈಜ್ ಏನಕ್ಕೆ ನಮ್ಮದೇ ಜಿ ಎಸ್ ಟಿ ಕೊಟ್ಟರೆ ಕ್ಲೇಮು ನೀವು ಮಾಡ್ತೀರಾ ಅಥ್ವಾ ನಾವು ಮಾಡಬೇಕಾ ಓಕೆ ಅಂದರೆ ನೀವೇ ಮಾಡ್ತೀರಾ ನಾವು ಕ್ಲೇಮ್ ಮಾಡೋದು ಏನು ಇರಲ್ವ ಓಕೆ ಸರಿ ಸರ್ ಅಂದರೆ ಇವತ್ತ ಎಷ್ಟೊತ್ತಿಗೆ ಫ್ರೀ ಇರ್ತೀರಾ ಹೌದಾ ಸರಿ ತೊಗೊಳರಿ ಓಕೆ ನಾನು ಮತ್ತೆ ನಾನು ಮನೇಲಿ ಕೇಳಿ ಕಾಲ್ ಮಾಡ್ತೀನಂತೆ